ತುಮಕೂರು ಜಿಲ್ಲೆಯಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳು ಯಾವುವು ಮತ್ತು ಇಲ್ಲಿಯ ಪರಿಸರದ ಸಮಸ್ಯೆಗಳು ಯಾವುವು ನೀರು ಅರಣ್ಯ ಖನಿಜಮಾಲಿನ್ಯ ನಿಮ್ಮ ಜಿಲ್ಲೆಯ ನೀರಿನ ಮೂಲ ಯಾವುವ ಸುತ್ತ ಮುತ್ತಲ ಪ್ರದೇಶದ ನೈರ್ಮಲ್ಯದಲ್ಲಿ ಬದಲಾವಣೆ ಮ ನಿಮ್ಮ ಗಮನಕ್ಕೆ ಬಂದಿದೆಯೇ ನಗರ ಪಾಲಿಕೆಯು ನಿಯಮಿತವಾಗಿ ಪ್ರದೇಶವನ್ನು ಸ್ವಚ್ಛಗೊಳಿಸುತ್ತಿದೆಯೇ ಕಸವನ್ನು ತೆಗೆದುಕೊಂಡು ಹೋಗುತ್ತಿದೆಯೇ ಕಾರ್ಖಾನೆಗಳಿಗೆ ಕಾರ್ಖಾನೆಗಳಿಂದ ಬರುವುದು ಮಾಲಿನ್ಯ ಕಣಗಳು ಅರಣ್ಯ ನಾಶ ಮತ್ತು ತೀವ್ರವಾದ ನೀರಿನ ಕೊರತೆ ಕಲ್ಲುಗಳು ಹೌದು ತುಮಕೂರು ಜಿಲ್ಲೆಯಲ್ಲಿ ನೈಸರ್ಕಿಕ ಸಂಪನ್ಮೂಲಗಳು ಯಾವುವು ಮತ್ತು ಇಲ್ಲಿ ಪರಿಸರ ಸಮಸ್ಯೆಗಳು ಇದೆ ಇರನ್ ನೀರು ಅರಣ್ಯ ಖನಿಜಮಾಲಿನ್ಯ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನಿಮ್ಮ ಜಿಲ್ಲೆಯಲ್ಲಿಯ ಜಿಲ್ಲೆಯ ಮೂ ನೀರು ಮೂಲ ಯಾವುವು ನೀರಿನ ಮೂಲ ಯಾವುದು ಕಾವೇರಿ ನದಿ ಆಗಿರ್ಬೋದು ಹೇಮಾವತಿ ನದಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಸುತ್ತ ಮುತ್ತಲ ಪ್ರದೇಶದ ನೈರ್ಮಲ್ಯದಲ್ಲಿ ಬದಲಾವಣೆ ನಿಮ್ಮ ಗಮ ಗಮನಕ್ಕೆ ಬಂದಿದೆಯೇ ಇಲ್ಲ ಯಾವಥರ ಬದಲಾವಣೆಯನ್ನು ಸಹ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಒಂಥರ ನಮ್ಮ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿದೆ ನಗರ ಪಾಲಿಕೆಯು ನಿಯಮಿತವಾಗಿ ಪ್ರದೇಶವನ್ನು ಸ್ವಚ್ಛಗೊಳಿಸುತ್ತಿದೆಯೇ ಹೌದು ತುಂಬ ಚೆನ್ನಾಗಿಯೇ ಸ್ವಚ್ಛ ಮಾಡ್ತಿದೆ ಬಿಕಾಸ್ ನಮ್ಮೂ ಎಕ್ಸಾಂಪಲ್ ನಮ್ಮೂರೆ ತಗೊಂಡ್ರೆ ಕಸ ರೋಡಲ್ಲೆಲ್ಲ ಯಾರೂ ಅಷ್ಟೊಂದು ಗಲೀಜಾಗಿ ಇಟ್ಕೊಳಲ್ಲ ಬೆಳಗ್ಗೆ ಬಂದ್ಬಿಟ್ಟು ಎಲ್ಲ ಕಸ ಗುಡಿಸ್ತಾರೆ ಸಂಜೆ ಒನ್ ಟೈಮ್ ಕಸ ಗುಡಿಸ್ತಾರೆ ಮತ್ತೆ ದಿನ ಬಿಡ್ದಿರ ಬಂದು ಕಸ ತಗೊಂಡೋಗ್ತಿರ್ತಾರೆ ಕಸವನ್ನ ತೆಗೆದುಕೊಂಡು ಹೋಗ್ತಿರ್ತಾರೆ ಅದರಲ್ಲೇನಿಲ್ಲ ಕಾರ್ಖಾನೆಗಳಿಂದ ಹೊರ ಬರುವ ಮಾಲಿನ್ಯಕಾರಕಗಳು ಅರಣ್ಯ ನಾಶ ಮತ್ತು ತೀವ್ರವಾದ ನೀರಿನ ಕೊರತೆ ಅರಣ್ಯ ನಾಶ ಅಷ್ಟು ಹಾಳಾಗ್ತಿದೆ ಎಂದು ಸ್ವಲ್ಪ ಹೇಳ್ಬೋದು ಅಂದರೆ ಅಷ್ಟೊಂದಿವರು ಅರಣ್ಯ ನಾಶ ಹಾಳಾಗ್ತಿದ್ದರೆ ಅವ್ರು ಅಷ್ಟೊಂದು ಗಮನ ಕೊಡ್ತಿಲ್ಲ ಅರಣ್ಯದವ್ರು ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಬೇ ಬೇರೆಲ್ಲ ಮಾಡ್ತಿದ್ದಾರೆ ಬಟ್ ಅದ್ರ ಕಡೆ ಗಮನ ಕೊಡ್ತಿಲ್ಲ ಮತ್ತೆ ನೀರಿನ ಕೊರತೆ ಅಂತ ಏನಿಲ್ಲ ನಮಗೆ ನೀರು ತುಂಬ ಇದಿದೆ ಆದರೆ ನೀರು ಬಿಡೋರ ಮೇಲೆ ಸ್ವಲ್ಪ ಇದಿದೆ ಅಷ್ಟೆ ನೀರೇನು ಕೊರತೆ ಇಲ್ಲ ಮಳೆ ಬಂದಿರೋ ಕಾರಣಕ್ಕೋಸ್ಕರ ನೀರೆಲ್ಲ ಬೋರಲ್ಲಿ ಇರುತ್ತೆ ಅಂತ ಅಂದ್ಕೋತೀನಿ ಮತ್ತೆ ಕಲ್ಲುಗಳು ಏನಿಲ್ಲ ಅಷ್ಟೊಂದು ಏನಿಲ್ಲ ನಮ್ಮ ಜಿಲ್ಲೆಯಲ್ಲಿ ಒಂಥರ ಚೆನ್ನಾಗಿದೆ ಯಾವ್ದಕ್ಕೂ ಒಂದು ಇದಿಲ್ಲ ಕಲೆ ನಿಮ್ಮ ಜಿಲ್ ಎಲ್ಲ ಕಡೆಯೂ ಚೆನ್ನಾಗಿದೆ ಕಸ ಎಲ್ಲ ತಗೊಂಡೋಗ್ತಾರೆ ಸ ಅಂತ ಹೇಳಿ